ನಾನು ಕಾಲೇಜಿಗೆ ಹೋಗ್ಲತ್ತೇನೆ ರೀ ನಂದು ನಾನು ದಿನಾ ದಿನಾ ಓ ಕಾಲೇಜಿಗೆ ಹೋಲಾಕ್ಕ ಭಾಳ ಪರಿ ಭಾಳ ಪರಿಣಾಮಗಳು ಇದಾಲತ್ತಾವ್ ರೀ ಬಸ್ ಬರಲ್ಲ ರೀ ನಮ್ಮದು ಬಸ್ ಬರಲ್ಲ ರೀ ನಮ್ಮದು ಗ್ ಊರಾಗೆ ಬ ಕ್ ಇದು ಗೌರ್ಮೆಂಟ್ ಬಸ್ಸಾ ಯಾವಾಗ ಬಿ ಟೈಮಿಗೆ ಬರಲ್ಲ ರೀ ಗೌರ್ಮೆಂಟ್ ಬಸ್ಸನಿಂದನಾಗ ಭಾಳ ಇದು ತೊಂದರೆ ಉಂಟಾಲತ್ತಾವ್ ರೀ ನಾನು ಕಾಲೇಜ್ ಶ್ ಕಾಲೇಜಿಗೆ ಹೋದಾಗ ಅಲ್ಲಿ ಲೇಟ್ ಮಾಡಿ ಒಂದೊಂದು ಸರ್ತಿ ಲೇಟ್ ಮಾಡಿ ಹೋಗ್ತೇನ್ರಿ ಕಾಲೇಜಿಗೆ ಒಂದೊಂದು ಸರ್ತಿ ಬಸ್ ಮಿಸ್ ಆಗ್ತದ್ರಿ ಒಂದೊಂದು ಸರ್ತಿ ಬಸ್ಸೇ ಬರೋಲ್ಲ ಇವೆಲ್ಲ ಭಾಳ ಪರಿಸ್ಥಿತಿ ಇದಾಗಿದ್ರಿ ನಮ್ಮ ಕಾಲೇಜ್ ನಮ್ಮದು ಊರಾಗೆ ಇಂಥ ಪರಿಸ್ಥಿತಿ ಭಾಳ ಉಂಟಾಗಿದ್ರಿ ಅಸಲಿಕ್ ನಾನು ಏನು ಹೇಳ್ತೀನ್ ಅಂದ್ರೆ ಕಾಲೇಜ್ನಾಗ ಓ ದಿನಾ ಒಂದೊಂದು ಸರ್ತಿ ಲೇಟ್ ಮಾಡಿ ಹೋತಿದ್ದ ಲೇಟ್ ಮಾಡಿ ಹೋತಿದ್ ಅಂದ್ರೆ ನಂದು ಎಲ್ಲ ಕಾಲೇಜ್ನಾಗಿಂದು ಇದು ಏನೂ ತಿಳ್ಯಲ್ಲ ರೀ ಅರ್ಧಂಬರ್ಧನೆ ಈಗ ಕಾಲೇಜ್ನಲ್ಲಿ ಲೇಟ್ ಮಾಡಿ ಹೋದ್ರೆ ಏನೂ ತಿಳ್ಯೋಂಗಿಲ್ಲ ಮತ್ತು ಆಮೇಲೆ ಒಂದೊಂದು ಸರ್ತಿ ನಾವು ಹೋತಿದ್ದೆ ಎಲ್ಲ ಕಾಲೇಜಿಗೆ ಅದರಿಂದ ನನಗೆ ಶ್ ಕಾಲೇಜ್ನಲ್ಲಿ ನಮ್ಮ ಪ್ರಿನ್ಸಿಪಾಲ್ ಪ್ರಾಂಶುಪಾಲರು ಭಾಳ ಬೈತಿದ್ರ್ ರೀ ನನಗೆ ಯಾಕೆ ಲೇಟ್ ಮಾಡಿ ಬರ್ತಿ ಏನು ಅಂತ ಹೇಳಿ ಕಿಶಿಂದ ಆ ಸಲ್ವಾಗ ನಮ್ಮ ನನ್ನದೇ ಅಂತಿಲ್ಲ ರೀ ಎಲ್ಲ ನಮ್ಮ ಕಾಲೇ ನಮ್ಮದು ಊರ್ನಾಗೆ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇದೇರಿ ಇದೇ ಇದೇ ಪ್ರಾಬ್ಲಮ್ನಿಂದೇ ಯಾರೂ ಕಾಲೇಜಿಗೆ ಹೋಲಾಕ್ ಆಗಲ್ಲಾಗಿದ್ರಿ ಇದರ್ನಿಂತೆ ನಾವು ಏನಂದ್ರೆ ಇದು ಪ್ರಾಬ್ಲಮ್ನಿಂದೆ ನಾನು ಡಿ ಸಿ ಬಳ್ ಹೋಗಿದ್ದೆ ರೀ ಅದು ಅಪ್ಲಿಕೇಶನ್ ಕೊಡ್ಲಿಕ್ಕ ನಮ್ಮದು ಕಾ ನಮ್ಮದು ಊರ್ನಾಗೆ ಅದು ಕಾಲೇ ನಮ್ಮ ಊರ್ನಾಗೆ ಬಸ್ ಚಾಲೂ ಮಾಡಿಸಿರಿ ಅಂತ ಹೇಳಿ ಕಿಸಿಂದ ಆ ಡಿ ಸಿ ಅವ್ರ ಸಂಗಡ ಮಾತಾಡ್ದೆ ಅವ್ರೂ ಬಿ ಒಪ್ಪಿಕೊಂಡ್ರು ನಮ್ದು ಇದೇ ಥರ ನಮ್ಮ ಎಲ್ಲ ನಮ್ಮ ಹಳ್ಳಿನಾಗೆ ಎಷ್ಟು ಹಳ್ಳಿ ಹಿಂಗೇ ಇದ್ದಿರಬೇಕ್ರಿ ಎಲ್ಲ ಹಳ್ಳಿನಾಗೆ ಬಿ ಇದೇ ಪರಿಸ್ಥಿತಿ ಇದೆ ಉಂಟಾಗಿದ್ರಿ ಕಾ ಬಸ್ಸ ಒಂದು ದಿವ್ಸ ಬಿ ಟೈಮ್ನ್ಯಾಗೆ ಬರಲ್ಲ ರೀ ಏನಿಲ್ಲ ಅವರು ಬಸ್ ಡ್ರೈವರ್ ಒಂದೊಂದು ಸರ್ತಿ ಬಸ್ ಡ್ರೈವರೇ ಬರಲ್ಲ ರೀ ಒಂದೊಂದು ಸರ್ತಿ ನಾನು ಹೋಗಲ್ಲ ರೀ ಕಾಲೇಜಿಗೆ ಅದರ್ನಿಂತ್ ನಮ್ಮ ಪ್ರಾಂಶುಪಾಲರು ದಿನಾ ಬೈತಾರೆ ರೀ ಅಂದ್ರೂ ಬಿ ಬೈಸ್ಕೋತೀನಿ ರೀ ದಿನಾ ನಮ್ಮ ಕಾಲೇಜ್